ಹಲೋ ಹೇಳಿ ಹಾಂ ಅದೇ ಮೇಡಮ್ ಯಾವ್ದು ಯಾವ ಥರದ್ದು ಬೇಕು ರೀ ಮೇಡಮ್ ಕಾಸ್ಟ್ಲಿ ಇದ್ರೆ ಪರವಾಗಿಲ್ವಾ ಹಾಂ ಎಷ್ಟು ರೇಟಿಂದು ಬೇಕು ಹೇಳಿ ರೀ ಹೌದ ಎಷ್ಟು ಬಟ್ಟೆ ಬೇಕು ನೀವೇ ಬರ್ತೀರಾ ನಾವೇ ಕಳಿಸಬೇಕಾ ನಾವೇ ಒಂದಿಷ್ಟು ಬಟ್ಟೆ ಕಳಿಸ್ಲಾ ಓಕೆ ನಮ್ಮ ಕಸ್ಟಮರ್ನ ನಿಮ್ಮ ಅಡ್ರೆಸ್ಗೆ ಕಳಿಸಿ ನಂಗೆ ಕಳಿಸ್ತಿನಿ ಅಂತ

ಏನು ರೀ ಅಂಗಡಿ ಹೆಸ್ರಾ ರೀ ಮಮತ ಫ್ಯಾಶನ್ಸ್ ಅಂತ ಮೇಡಮ್ ಅಲ್ಲ ನೀವೇ ಬರ್ತೀರಾ ಓಕೆ ನೀವೇ ಬನ್ನಿ ಯಾವ ಬ್ರಾಂಡ್ ಒಳಗೆ ಬೇಕು ನೀವೇ ಚೆಕ್ ಮಾಡಿ ನೋಡ್ಕೊಂಡು ತಗೊಂಡು ಹೋಗ್ರಿ ಮತ್ತು ಯಾವ ಥರ ಬಟ್ಟೆ ಬೇಕು ಹಾಂ ಮೇಡಮ್ ಎಲ್ಲ ಥರ ಡ್ರಸ್ ಸಿಕ್ತಾವೆ ರೀ ಚಿಕ್ಕ ಚಿಕ್ಕವ್ರಿಂದ ಹಿಡಿದು ದೊಡ್ಡವರ ಮುಟ ಡ್ರಸ್ಸಸ್ ಇದೆ ಅಚ್ಚೆ ಬಾಯ್ಸ್ದು ಇದೆ ನೋಡ್ರಿ ಹಾಂ ಲೇಹಂಗ ಚೂಡಿದಾರು ಡ್ರೆಸ್ಸು ಸ್ಯಾರೀ ಎಲ್ಲ ಥರದ್ದು ಜೀನ್ಸ್ ಆಯ್ತು ಪ್ಯಾಶನ್ ಫ್ಯಾನ್ಸಿ ಇವಾಗ ಪ್ರೆಸೆಂಟ್ ಏನು ಎಲ್ಲ ಥರ ಡ್ರಸ್ ಇವೆ ಓಕೆ ಯಾವಾಗ ಬರ್ತೀರಿ